ನಾನು ಮೊನ್ನೆ ಒಂದು ಜೊತೆ ಚಪ್ಪಲಿ ತೊಗೊಂಡಿದ್ದೆ ನೋಡಲಿಕ್ಕೆ ಚೆಂದ ಕಾಣ್ತಿತ್ತು ಜೊತೆಗೆ ಅದರ ಬೆಲೆ ಕೂಡ ಕಡಿಮೆ ಇತ್ತು ಹಾಗಾಗಿ ತೊಗೊಂಡಿದ್ದೆ ಮತ್ತು ಅದನ್ನು ಹಾಕಿದಾಗ ಗಾಯ ಎಲ್ಲ ಆಗ್ತಾ ಇರಲಿಲ್ಲ ಈ ಕೆಲವೊಂದು ಚಪ್ಪಲಿ ಹಾಕಿದಾಗ ಸ್ವಲ್ಪ ದಿನದಲ್ಲೇ ಒಂದೆರಡು ದಿನದಲ್ಲೇ ಅದರಿಂದ ಗಾಯ ಆಗ್ತಾ ಇತ್ತು ಆದರೆ ನನಗೆ ಇದರಲ್ಲಿ ಹಾಗೇನು ಆಗಿರಲಿಲ್ಲ ಹಾಗಾಗಿ ನನಗೆ ಇದು ತುಂಬ ಇಷ್ಟ ಆಗಿತ್ತು ನಾನು ಹೆಚ್ಚಾಗಿ ಹೊರಗಡೆ ಹೋಗುವಾಗ ಅದೇ ಚಪ್ಪಲಿ ಹಾಕ್ತಾ ಇದ್ದೆ ಮೊನ್ನೆ ಮಳೆ ಬರ್ತಿರ್ಬೇಕಾದ್ರೆ ನಾನು ಅದೇ ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ ಆದರೆ ಅದು ಸ್ವಲ್ಪ ನೀರಿಗೆ ಹಾಕಿದ ಕೂಡಲೇ ತುಂಡಾಯಿತು ಅದು ಈ ಮಳೆಗಾಲಕ್ಕೆಲ್ಲ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ ಅದರಲ್ಲಿ ಗಮ್ಮಿಂದ ಅಂಟಿಸಿದ ಹಾಗೆ ಇತ್ತು ಹಾಗಾಗಿ ನನಗೆ ಅದನ್ನು ಹೆಚ್ಚಾಗಿ ಉಪಯೋಗಿಸಲಿಕ್ಕೆ ಆಗಲೇ ಇಲ್ಲ ಮಳೆಗಾಲಕ್ಕಂತೂ ಹಾಕ್ಲಿಕ್ಕೆ ಆಗಲಿಲ್ಲ